ಅನೇಕ ಸಂಘ ಸಂಸ್ಥೆಗಳು ಟೂರ್ನಮೆಂಟ್ಗಳನ್ನು ಆಯೋಜಿಸ್ತವೆ ತಾಲ್ಲೂಕು ಮಟ್ಟದ ಟೂರ್ನಮೆಂಟ್ಗಳು ಇರ್ಬೋದು ಜಿಲ್ಲಾ ಮಟ್ಟದ ಟೂರ್ನಮೆಂಟ್ಗಳು ರಾಜ್ಯ ಮಟ್ಟದ ಟೂರ್ನಮೆಂಟ್ಗಳು ಸಹ ನಮ್ಮ ಕುಂದಾಪುರ ಭಾಗದಲ್ಲಿ ಆಯೋಜಿಸುತ್ತಾರೆ ಮುಖ್ಯವಾಗಿ ಚುನಾವಣ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ಪಕ್ಷಗಳು ಟೂರ್ನಮೆಂಟ್ಗಳನ್ನು ಆಯೋಜಿಸುತ್ತಾರೆ ಒಂದು ಪಕ್ಷಕ್ಕೆ ಇನ್ನೊಂದು ಪಕ್ಷ ಪೈಪೋಟಿಗೆ ಬಿದ್ದಂತೆ ಟೂರ್ನಮೆಂಟ್ಗಳನ್ನ ಆಯೋಜಿಸುತ್ತಾರೆ ಪ್ರೈಸ್ ಮನಿಯಲ್ಲಿ ಇರ್ಬೋದು ಮತ್ತೆ ರಾಜ್ಯಮಟ್ಟದ ಟೂರ್ನಮೆಂಟ್ಗಳನ್ನ ಇವರು ಆಯೋಜಿಸುತ್ತಾರೆ ಮೊದ್ಲು ಮೊದಲು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹೆಚ್ಚಾಗಿ ಆಯೋಜಿಸ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಯವಕರು ವಾಲಿಬಾಲ್ ಕಡೆಗೆ ತಮ್ಮ ಗಮನವನ್ನ ಹರಿಸಿರುವುದರಿಂದ ವಾಲಿಬಾಲ್ ಪಂದ್ಯಕೂಟಗಳು ಸಹ ಹೆಚ್ಚು ಹೆಚ್ಚಾಗಿ ನಡಿತಾಯಿದೆ ಕ್ರಿಕೆಟ್ನಲ್ಲಿ ತಾಲ್ಲೂಕು ತಾಲ್ಲೂಕು ಮಟ್ಟದ ಕ್ರೀಡಾಕೂಟ ಇರ್ಬೋದು ಜಿಲ್ಲಾ ಮಟ್ಟದ್ದು ಇರ್ಬೋದು ಏರಿಯಾ ವೈಸ್ ಇರ್ಬೋದು ಮತ್ತೆ ರಾಜ್ಯಮಟ್ಟದ ಕ್ರೀಡಾ ಕ್ರೀಡಾಕೂಟಗಳು ಸಹ ಇಲ್ಲಿ ಆಯೋಜನೆ ಆಗ್ತಾಯಿದೆ ಪ್ರೈ ಇನ್ನೂ ಪ್ರೈಸ್ ಮನಿಯ ಹೇಳುವುದಾದ್ರೆ ಪ್ರೈಸ್ ಮನಿಗಳು ಮೊದ ಮೊದಲು ಲೈಕ್ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಇತ್ತು ಈ ಇತ್ತೀಚಿನ ದಿನಗಳಲ್ಲಿ ಅದರ ಮೊತ್ತ ದುಪ್ಪಟ್ಟಾಗಿ ಲಕ್ಷ ಲಕ್ಷಗ ಲಕ್ಷದಲ್ಲಿ ಇರುವುದು ಇರುವುದನ್ನು ಸಹ ನಾವಿಲ್ಲಿ ಕಾಣ್ತೇವೆ